ಹಾಂ ಇಲ್ಲಿಂದ ಲಾಸ್ಟು ತಿಂಗಳು ನಾನು ಟ್ರಿಪ್ಗೆ ಹೋಗಿದ್ದೆ ಎರಡು ವಾರಗೆ ನಾನು ಫಸ್ಟು ಮಂಗ್ಳೂರ್ಗೈದೆ ಹೋದೆ ನಾನು ಎಲ್ಲಾರು ಏನು ತಿಕ್ಕೊಂಡಿದ್ದೆ ದುಡ್ಡು ಕಮ್ಮೀ ಕಮ್ಮಿನೊ ಯೂಸ್ ಮಾಡ್ಬೇಕಂತ ನಾನು ಅಲ್ಲಿ ಮಂಗ್ಳೂರಿಗೆ ಹೋಗಿದ್ದೆ ಅಲ್ಲಿ ಬೀಚಲ್ಲಿ ಅತ್ತ ಅದು ಜಾಗದಲ್ಲಿ ಅದು ಬೀಚ್ ನೋಡಕ್ಕೆ ಯಾರು ಕಳ್ಸ್ ಕೇಳ್ತಾ ಇದೆ ನಾನು ಬೀಚ್ ನೋಡಿದೆ ಅದ್ರಲ್ಲಿ ನಾನು ಹೋಟಲು ಜಾಸ್ತಿ ಎಕ್ಸ್ಪೆನ್ಸಿವ್ ನಾನು ಹೋಗಿಲ್ಲ ದುಡ್ಡು ಕ ಕಮ್ಮಿ ಯೂಸ್ ಮಾಡ್ಬೇಕಂತ ನಾನು ನನ್ನ ಫ್ರೆಂಡ್ದು ಒಂದಿದೆ ಅವನು ಮನೆ ಒನ್ ಮನೆಯಿದೆ ಅದ್ರಲ್ಲಿ ಹೋಗಿ ಅಲ್ಲಿ ಇದ್ದೆ ಅದನ್ನ ಹೋಟಲಿನಲ್ಲಿ ನಾನು ಚಿಕ್ಕದಾದ ಸಮುದ್ರ ಹತ್ರ ಚಿಕ್ಕ ಚಿಕ್ಕದು ಹೊಟೆಲ್ಗಿದೆ ಅಲ್ಲ ಅಲ್ಲಿ ಹೋಗಿ ನಾನು ಊಟ ಮಾಡಿದೆ ಅಲ್ಲಿ ಜಾಸ್ತಿ ಅದ್ರಲ್ಲಿ ಕಾಸು ಜಾಸ್ತಿ ಯೂಸ್ ಆಗಲ್ಲ ಒಂದು ಸಾವಿರದ ಅಷ್ಟೆ ನಾನು ಐವತ್ತು ಹತ್ತು ಜನಗೆ ಒಂದು ಸಾವಿರದಲ್ಲಿ ನಾನೆಲ್ಲದು ಮೂರು ಟೈಮ್ದು ನಾನು ಊಟ ಮಾಡಿದೆ ಅದ್ರಲ್ಲಿ ಅಲ್ಲಿ ಆಮೇಲೆ ನಾನು ನಂದು ಕಾರಿದೆನಲ್ಲ ಒಂದು ಕಾರೆ ನನ್ನ ಎಲ್ಲ ತೊಕೊಂಡಿದ್ದೆ ಅಡ್ಜಷ್ಟ್ ಮಾಡಿ ಸ್ವಲ್ಪ ಕಷ್ಟ ಆಗಿದೆ ಇಲ್ಲ ನಾನು ಅಡ್ಜಷ್ಟ್ ಮಾಡಿ ಹೋಗಿದೆ ಆಮೇಲೆ ಅದು ಚಿಕ್ಕಮಗ್ಳೂರು ಇಲ್ಲ ಚಿಕ್ಕಬಳ್ಳಾಪುರು ಅದನ್ನೇ ಅಲ್ಲಿ ಹೋಗಿದ್ದೆ ಅಲ್ಲಿ ಹೋಗಿ ಜಾಸ್ತಿ ಬೇರೆ ಮಾಲ್ಸ್ ಇದೆ ಅಲ್ಲಿ ತುಂಬ ನಾನು ಹೋಗಿದ್ದೆ ಮಾಲ್ನಲ್ಲಿ ಏನೂ ತಗೊಂಡಿಲ್ಲ ಜಾಸ್ತಿ ದುಡ್ಡು ಖರ್ಚು ಮಾಡಿಲ್ಲ ನನ್ನ ಫ್ರೆಂಡ್ದು ಮನೆಯಿದೆ ಅಲ್ಲಿನೆ ಹೋಗಿ ಅವನೇ ಊಟ ಕೊಟ್ಟಿದೆ ಅವ್ನ್ದೂ ಊಟದ್ದು ಖರ್ಚಾಯಿತು ನಾನೆಲ್ಲಾರ್ದು ಆಗಿಲ್ಲ ಊಟ ಖರ್ಚು ಆಮೇಲೆ ಬನಿ ಬೇರೆ ಜಾಗಕ್ಕೆ ಹೋಗಿದ್ದೆ ಏನಂದರೆ ನನ್ನ ದುಡ್ಡು ಅಷ್ಟು ಜಾಸ್ತಿ ಖರ್ಚಾಗಿಲ್ಲ ನಾನು ಸ್ವಲ್ಪ ನೋಡಿ ಖರ್ಚು ಮಾಡಿದೆ ಇಲ್ಲಾಂದರೆ ನನಗೆ ಎಂಜೊಯ್ ನಾನು ಎಲ್ಲಾ ಮಾಡಿದೆ ದುಡ್ಡು ನನ್ನದು ಕಮ್ಮಿಯಾಗಿದೆ ನಾನು ಎಲ್ಲನು ಎಂಜೊಯ್ನು ಮಾಡಿದೆ ನಾನು ಏನು ತಿಕ್ಕೊಂಡಿದ್ದೆ ಅಂದರೆ ಅಯ್ಯೋ ಮೂವತ್ತು ಇಪ್ಪತ್ತು ಸಾವಿರ ಆಗ್ತೆ ಅಂತ ನನಗೆ ಅದ್ರಲ್ಲಿನು ಟೆನ್ಷನ್ ಇದೆ ಆಮೇಲೆ ಮನೆಗೆ ಬಂದು ನಾನು ನೋಡಿದಂತೆ ಎಲ್ಲದು ಏನೇನು ಮಾಡಿದೆ ಎಲ್ಲ ನಾನು ಎಲ್ಲ ಲೆಕ್ಕ ಮಾಡಿದೆ ಅಂತೆ ಅಯ್ಯೊ ಹತ್ತು ಸಾವಿರನಲ್ಲಿನೂ ನಾನು ಎಲ್ಲರ್ದು ಇನ್ನೂ ಎಲ್ಲ ಮುಗೀತು ಹತ್ತು ಸಾವ್ರದಲ್ಲಿ ನಾನೆಲ್ಲದು ಎಲ್ಲಿ ಜಾಗ ಹೋಗಿ ಬಂದು ಬಿಟ್ಟಿದ್ದೆ ನಾನೆಲ್ಲರೂ ಶಾಕ್ ಆಗಿದೆ ನನ್ನ ದುಡ್ಡುದು ಕಮ್ಮಿಯಾಯಿತು ನಾನೆಲ್ಲಾರ್ದು ಎಂಜೊಯ್ನು ಆಯಿತು ಎರಡು ವಾರ ಹತ್ತು ಸಾವಿರನೆ ಯೂಸ್ ಆಗಿದ್ದು ಅದು ಜಾಸ್ತಿನೂ ಯೂಸ್ ಆಗಿಲ್ಲ ಅದು ಒಂದು ಇದೆ